ನಾನು ಸಣ್ಣಿರ್ತನೆಯ ಸಂಗೀತವನ್ನು ಕಲ್ತೀದ್ದೀನಿ ನನಗೆ ತುಂಬ ಇಷ್ಟ ಹಾಡು ಹೇಳೋದಂದ್ರ್ ನಂಗೆ ತುಂಬ ಇಷ್ಟ ನಾನು ಹಾಡನ್ನು ಹೇಳ್ತೀನಿ ನನ್ನ ಮಕ್ಳಿಗೂ ಹಾಡನ್ನ ಕಲಿಸ್ತೀನಿ ಅದ್ರ ಸಂಗೀತದ ಏರು ಇಳಿತ ಅದನ್ನ ಹೇಗೆ ಹಾಡಬೇಕು ಪಲ್ಲವಿಯನ್ನು ಹೇಗೆ ಹಾಡಬೇಕು ಇದ್ನ ಹೇಗೆ ಹಾಡಬೇಕು ಅನ್ನೋದನ್ನ ನನಗೆ ನಮ್ಮ ಶಿಕ್ಷಕರು ಕಲ್ಸಿದ್ದಾರೆ ಹೀಗಾಗಿ ನಾನು ಹಾಡನ್ನ ತುಂಬ ಸುಂದರವಾಗಿ ಹಾಡ್ತೀನಿ ಯಾವುದೇ ಹಾಡು ಕೊಟ್ಟರೆ ಅದನ್ನ ಯಾವ ರೀತಿ ಅದ್ಕೆ ರಾಗ ಹಾಕಬೇಕು ಒಂದು ಹಾಡಿದೆಯಪ್ಪ ಅದನ್ನ ರಾಗ ಹಾಕಬೇಕು ಅದಕ್ಕೆ ಅದಕ್ಕೆ ರಾಗವನ್ನು ಹಾಕಿ ನಾನು ಅದು ಆ ಹಾಡನ್ನು ಹಾಡ್ತೀನಿ ಮತ್ತು ಮಕ್ಳಿಗೆ ಕೆಲವು ಮಕ್ಕಳಿಗೆ ನನ್ನ ಹತ್ತಿರ ಮಕ್ಕಳು ಬರ್ತಾರೆ ಈ ಒಂದು ದೇಶಭಕ್ತಿ ಗೀತೆ ಆಗಿರ್ಬೋದು ಜಾನಪದ ಗೀತೆ ಆಗಿರ್ಬೌದು ಅಥವಾ ಕೆಲ್ವೊಂದು ಹಾಡುಗಳ್ನ ತಗೊಂಡು ಮಕ್ಳು ನನ್ನತ್ರ ಬರ್ತಾರೆ ಮೇಡಮ್ ಇದ್ಕೊಂದು ಹಾಡಿಗೊಂದು ರಾಗ ಹಾಕಿಕೊಡಿ ಅಂತ ಬರ್ತಾರೆ ನಾನು ಆ ಹಾಡುಗಳ್ನೆಲ್ಲ ನೋಡಿ ಅದಕ್ಕೊಂದು ರಾಗವನ್ನು ಹಾಕಿ ಮಕ್ಕಳಿಗೆ ಕಲ್ಸಿಕೊಡ್ತೀನಿ